ವೃತ್ತಿ ಯಾವುದಾದರೇನು ವೃತ್ತಿಯಲ್ಲಿ ನಮ್ಮ ನೈಜತೆಯನ್ನು ತೋರಿಸ್ಬೇಕು ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅದರಲ್ಲಿ ಕಪಟ ಸುಳ್ಳು ಮೋಸ ಮಾಡಬಾರ್ದು ವೃತ್ತಿ ಅಂತ ಹೇಳಿದ್ರೆ ಆ ವೃತ್ತಿಯಲ್ಲಿ ನಾವು ಸತ್ಯತೆ ಸತ್ಯವನ್ನು ಕಾಣಬೇಕು ಜನಗಳಿಗೆ ನಾವು ಒಳ್ಳೆಯ ವ್ಯಕ್ತಿಗಳಂತ ತೋರಿಸ್ಕೊಳ್ಬೇಕು ಕೆಲಸ ಮಾಡಿ ತೋರಿಸ್ಬೇಕು ಕಣ್ಣಾರೆ ಕಂಡರೂ ಪಾರಾಂಬರ್ಸಿ ನೋಡ್ಬೇಕು ಹೇಳ್ತಾರಲ್ಲ ಆ ರೀತಿಯಾಗಿ ವೃತ್ತಿಯನ್ನು ಯಾವ್ದೇ ಕೆಲಸ ಇರ್ಬೋದು ಮನುಷ್ಯ ಕೂಲಿ ಕಾರ್ಮಿಕನಾಗಿರ್ಬೋದು ಕಟ್ಟಡ ಕಾರ್ಮಿಕನಾಗಿರ್ಬೋದು ಮೇಸ್ತ್ರಿಯಾಗಿರ್ಬೋದು ಟೈಲರ್ ಆಗಿರ್ಬೋದು ಅಥವಾ ರಿಕ್ಷ ಚಾಲಕನಾಗಿರ್ಬೋದು ಡಾಕ್ಟ್ರಾಗಿರ್ಬೋದು ಇಂಜಿನಿಯರಾಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಹೀಗೆ ಹಲವಾರು ವೃತ್ತಿಗಳು ಈ ಸಮಾಜದಲ್ಲಿದೆ ಆ ವೃತ್ತಿಯಲ್ಲಿ ಅವನು ಹೋಲುವ ಧರ್ಮ ಅವನ ವೃತ್ತಿಪರತೆ ಅಂತ ಹೇಳ್ತಾರಲ್ಲ ಅದು ನಿಜವಾಗಿದ್ದಾಗ ಸರಿಯಿದ್ದಾಗ ವೃತ್ತಿಗೆ ನಾವು ತೋರುವ ಗೌರವ ಆಗ್ತದೆ ಇವತ್ತು ನಿರುದ್ಯೋಗ ಸಮಸ್ಯೆ ಹಲವಾರಿದೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರ್ಸೋಕ್ಕೆ ಸರಕಾರಗಳು ಬೇಕಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳ್ನ ಮಾಡ್ತಾಯಿದೆ ಅದಕ್ಕೆ ಪೂರಕವಾದಂತಹ ವಾತಾವರ್ಣ ಸೃಷ್ಟಿಯಾಗಬೇಕು ಇವತ್ತು ಕೆಲವು ಕಡೆ ಬೆಂಗ್ಳೂರು ಕಡೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಪರಿಹರಿಸ್ಲಿಕ್ಕೆ ಹಲವಾರು ವೇದಿಕೆಗಳೆಲ್ಲ ಸೃಷ್ಟಿ ಆಗ್ತಾಯಿದೆ ಅಲ್ಲಿಯೆಲ್ಲ ನಿರುದ್ಯೋಗಗಳಿಗೆ ಅವರ ಅವರೇನು ಆಸಕ್ತಿಯಿಂದ ಕಲಿತು ಅವರೇನು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತಹ ಉದ್ಯೋಗವನ್ನು ಲಭಿಸುವಂತಹ ಇಂಟರ್ವ್ಯೂಗಳು ನಡಿತಾಯಿದೆ ಇದೊಂದು ಉತ್ತಮ ಬೆಳವಣಿಗೆ ಮತ್ತು ರಿಕ್ಷ ಚಾಲಕರಿರ್ಬೋದು ಅವರ ವೃತ್ತಿ ಏನಿದೆ ಒಬ್ಬ ರಿಕ್ಷ ಚಾಲಕರಾಗಿ ಅವನು ಬಂದಂತಹ ಪ್ರಯಾಣಿಕರನ್ನು ಒಳ್ಳೆಯ ರೀತಿಯಲ್ಲಿ ಅವರು ಎಲ್ಲಿ ಯಾವ ಸ್ಥಳವನ್ನು ಸ್ಥಳಕ್ಕೆ ಹೋಗ್ಬೇಕಂತ ಹೇಳಿ ಆ ಸ್ಥಳಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಯಾವುದೇ ಅಪಘಾತಗಳಾಗದೆ ಉತ್ತಮ ಸೇವೆಯನ್ನು ಸಲ್ಲಿಸ್ಬೇಕು ಅವನ ಬಾಡಿಗೆ ವಿಚಾರಕ್ಕೆ ಬಂದಾಗ ಆ ಬಾಡಿಗೆಯಲ್ಲಿ ಯಾವ್ದೇ ರೀತಿಯ ತಾರತಮ್ಯ ತೋರದೆ ಒಳ್ಳೆಯ ರೀತಿಯಲ್ಲಿ ಬಾಡಿಗೆಯನ್ನು ಪಡ್ಕೊಂಡು ಅವನ ವೃತ್ತಿಪರತೆಯನ್ನು ತೋರಿಸ್ಕೊಳ್ಬೇಕು ರಿಕ್ಷಾ ಚಾಲಕನಾಗಿ ಅವನು ಪ್ರಯಾಣಿಕರ ಜೊತೆ ಉತ್ತಮ ರೀತಿ ಬಾಂಧವ್ಯನನ್ನ ಬೆಳೆಸ್ಕೊಳ್ಬೇಕು ಅದೇ ರೀತಿಯಲ್ಲಿ ಸೌಮ್ಯತೆಯಿಂದ ವರ್ತಿಸಬೇಕು ಅವಾಗಲೇ ಪ್ರಯಾಣಿಸುವ ವ್ಯಕ್ತಿಗಳಿಗೂ ಚಾಲಕನ ವ್ಯಕ್ತಿಗಳಿಗೆ ಚಾಲಕನ ಮೇಲೆ ಗೌರವ ಮೂಡ್ತದೆ ಕೆಲವು ಕಡೆ ಚಾಲಕರು ತನ್ನ ಮೀಟರ್ ಬಾಡಿಗೆ ಮೇಲೆ ಹೆಚ್ಚುವರಿ ಬಾಡಿಗೆ ಪಡೆದ್ಕೊಂಡು ಜಗಳ ಮಾಡಿಕೊಂಡು ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವುದು ನಾವು ಕಂಡಿರುತ್ತೇವೆ ಅದು ಸರಿಯಲ್ಲ ಇವಾಗ ಲಾರಿ ಚಾಲಕರಿರ್ಬೋದು ಅವರುಗಳು ವಾಹನಗಳು ಚಿಕ್ಕ ಚಿಕ್ಕ ವಾಹನಗಳನ್ನೆಲ್ಲ ಹಿಂದಿಕ್ಕಿ ಮುಂದೆ ಹೋಗ್ತಾರೆ ಆದರೆ ಹೋಗುವಾಗ ಅವರ ವೃತ್ತಿಯಲ್ಲಿ ಅವರು ಏನು ಮಾಡ್ಕೊಂತಾರೋ ಅವರ ಏಕಾಗ್ರತೆ ಚೆನ್ನಾಗಿರ್ಬೇಕು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಯಾವುದೇ ಅಪಘಾತಗಳು ನಡೆಯದ ರೀತಿಯಲ್ಲಿ ವಾಹನವನ್ನು ಚಲಾಯಿಸ್ಬೇಕು ಅವನ ವೃತ್ತಿಯನ್ನು ತೋರಿಸ್ಕೊಳ್ತದೆ ಆರ್ಥಿಕವಾಗಿ ಗೊತ್ತು ಕೆಲವು ಕುಟುಂಬಗಳು ಬಹಳಷ್ಟು ಕೆಳವರ್ಗದಲ್ಲಿದೆ ಕೆಲವು ವರ್ಗಗಳು ಮೇಲೆ ಹತ್ಬೇಕಾದ ಸ್ಥಿತಿಲಿ ಮೇಲೆ ಇದೆ ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದೇವೆ ಹೆಚ್ಚಿನವರು ಹೆಚ್ಚಿನ ಬಡವ್ರು ಆರ್ಥಿಕವಾಗಿ ಬಹಳಷ್ಟು ಕಷ್ಟದಲ್ಲಿದ್ದಾರೆ ರೈತರುಗಳು ಬಡಗಿಗಳು ರಿಕ್ಷ ಚಾಲಕರು ಕೂಲಿ ಕಾರ್ಮಿಕರು ಟೈಲರಿಂಗ್ ಮಾಡುವವರು ಹಾಗೆ ಹತ್ತು ಹಲವು ವ್ಯಕ್ತಿಗಳು ಇರುವವರೆಲ್ಲರೂ ಆರ್ಥಿಕ ಸ ಆರ್ಥಿಕಗಳಿಂದ ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತ ಇದ್ದಾರೆ ಅವ್ರುಗಳಿಗೆ ಸರ್ಕಾರ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡ್ತಾಯಿದ್ರೂ ಕೂಡ ಸರಿಯಾದ ಕಾಲಕ್ಕೆ ಅದು ತಲುಪ್ತಾಯಿಲ್ಲ ಆ ತಲ್ಪಿ ತಲುಪುವ ರೀತಿಯಲ್ಲಿ ಸರ್ಕಾರ ಮಾಡಬೇಕಾಗಿದೆ ಅದ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ ಆ ಅಧಿಕಾರಿಗಳು ಕೂಡ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಆ ವೃತ್ತಿಗೆ ಅವ್ರು ತೋರುವಂಥ ಗೌರವವನ್ನು ಅವ್ರು ತೋರಿಸಬೇಕು ಅವಾಗ್ಲೇ ಈ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಇನ್ನೊಬ್ಬರಿಗೆ ಅವಕಾಶ ಆಗ್ತದೆ ಮತ್ತು ಈಗಿನ ಜೀವನಶೈಲಿ ಬದಲಾದ ಬದಲಾದ ಕಾಲಕ್ಕೆ ತಕ್ಕಂತೆ ಜನಗಳೂ ಬದಲಾಗ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವೆಸ್ಟು ಸ್ಟೈಲಲ್ಲಿ ಜೀವನ ಸಾಗ್ತಾಯಿದೆ ಕೆಲವೊಂದು ಕಡೆ ಕೆಲವು ಕಡೆ ಪಾರಂಪರಿಕವಾಗಿ ಬಂದಂತಹ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಅದೇ ರೀತಿಯಾಗಿ ಮುಂದ್ವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ವೆಸ್ಟರ್ನ್ ಕಲ್ಚರನ್ನು ಆಸೆಪಡೋ ಬದಲು ನಮ್ಮ ದೇಶದ ಸಂಸ್ಕೃತಿಗಳೇನಿದೆ ಆ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಉಡುವ ತೊಡುವ ಬಟ್ಟೆ ಬರೆಗಳಾಗಿರಲಿ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಿಸ್ಬಾರ್ದು ನಮ್ಮ ಜೀವನಶೈಲಿ ಹೇಗಿರ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಒಂದಿಷ್ಟು ವ್ಯಾಯಾಮ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಸ್ನಾನ ಮಾಡಿಕೊಂಡು ದೇವರ ದೀಪ ಹಚ್ಬೇಕು ಹಾಗೇ ನಮ್ಮ ವೃತ್ತಿ ಮಾಡಿಕೊಂಡು ಇದು ನಮ್ಮ ಜೀವನ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಧರಿಸ್ಬೇಕಾಗಿಲ್ಲ ಇರುವ ಬಟ್ಟೆಗಳೇನಿದೆ ಅದನ್ನು ಚೆನ್ನಾಗಿ ವಾಶ್ ಮಾಡೋದು ಅದಕ್ಕೆ ಐರನ್ ಹಾಕಿ ತಯಾರು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುವಂಥದ್ದು ಇಂಥದ್ದೇ ತಿನ್ನಬೇಕು ಇಂಥದ್ದನ್ನು ತಿನ್ನಬಾರ್ದು ಯಾವುದು ತಿನ್ನಬಾರ್ದು ಯಾವ್ದು ತಿನ್ನಬೇಕು ತಿನ್ನುವಂಥದ್ದನ್ನೇ ತಿನ್ನಬೇಕು ಅವಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಕಚ್ಚಾ ಸಾಮಗ್ರಿಗಳು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ಗೆ ಗೊತ್ತಿಲ್ಲ ಶಿಕ್ಷಣ ಆಧಾರಿತ ಶಿಕ್ಷಣಗಳು ಇವತ್ತು ಬೇಕಾದ ರೀತಿಲಿ ಶಿಕ್ಷಣಗಳಿವೆ ಮಕ್ಕಳಿಗೆ ಕಲಿಯಲಿಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲ ರೀತಿ ಸೌಕರ್ಯಗಳಿವೆ ಎಲ್ಲ ರೀತಿ ಶಿಕ್ಷಣದ ಉಪಯೋಗಗಳಿವೆ ಅದನ್ನು ಬಳಸಿಕೊಳ್ಳುವ ರೀತಿ ಚೆನ್ನಾಗಿರ್ಬೇಕು ಅಷ್ಟೇ ಶಿಕ್ಷಣಗಳು ಇವತ್ತು ಉನ್ನತ ಮಟ್ಟದಲ್ಲಿದೆ ಉನ್ನತ ಮಟ್ಟದ ಪಂಡಿತರಿದ್ದಾರೆ ಟೀಚರ್ಗಳು ಲೆಕ್ಚರರ್ಗಳು ಬೇಕಾದಷ್ಟು ರೀತಿಯಲ್ಲಿ ಮಕ್ಳನ್ನು ಇವತ್ತು ತಮ್ಮ ತುದಿಗಾಲಲ್ ನಿಂತಿದ್ದಾರೆ ಅಷ್ಟು ಉತ್ತಮವಾದ ಶಿಕ್ಷಣಗಳು ಇವತ್ತು ಈ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಶಿಕ್ಷಣ ಪದ್ಧತಿಗಳು ಬದಲಾಗ್ತಿದ್ದಾಗೆ ಅದಕ್ಕೆ ಸರ್ಕಾರಗಳು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬರ್ತಾಯಿದೆ ಯಾವ್ದೇ ಸರ್ಕಾರವಾಗಿರ್ಬೋದು ಪೂರಕವಾಗಿ ಮಾಡ್ಕೊಬರ್ತಿದೆ ಶಿಕ್ಷಣದ ರೀತಿ ನೀತಿಗಳು ಎಲ್ಲ ಬದಲಾಗಿದೆ ಮಕ್ಕಳಿಗೆ ಕಲಿಯಲಿಕ್ಕೆ ಅನುಕೂಲವಾಗುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇವತ್ತು ಶಿಕ್ಷಣ ಇಲಾಖೆಗಳು ಮಾಡ್ತಾ ಬಂದಿದೆ ಹಾಗಾಗಿ ಈ ಶಿಕ್ಷಣವು ಬಹಳಷ್ಟು ಉತ್ತಮ್ವಾಗಿ ಬೆಳೆದು ಬರಲಿಕ್ಕೆ ಕಾರಣವಾಗಿದೆ ಹಲವಾರು ನಿರುದ್ಯೋಗಿ ಮಕ್ಕಳು ಶಿಕ್ಷಣವನ್ನು ಕಲಿತು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಉತ್ತಮವಾದ ಉದ್ಯೋಗವನ್ನು ಲಭಿಸಲಿಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರ ಮಾಡ್ತಾಯಿದೆ ಈ ಉದ್ಯೋಗಗಳಲ್ಲಿ ಉದ್ಯೋಗಗಳನ್ನು ಮಾಡಬೇಕಾದ್ರೆ ಒಂದಿಷ್ಟು ಅನುಭವಗಳು ಬೇಕಾಗ್ತದೆ ಆ ಅನುಭವಗಳು ಸಿಗಬೇಕಾದ್ರೆ ಉದ್ಯೋಗವು ಬೇಕೇ ಬೇಕು